ಹಳೆಯ ಹಿಂದಿನ ಮೊಬೈಲ್ಗಳು ಅಂದರೆ ಹಿಂದಿನ ಮೊಬೈಲ್ಗಳನ್ನು ಯೂಸ್ ಮಾಡಲು ಆ ನಂಬರ್ ಎಲ್ಲ ಒತ್ತಿ ಆಮೇಲೆ ಅದನ್ನ ಕ್ಯಾನ್ಸಲ್ ಬೇಕಂದರೆ ಕ್ಯಾನ್ಸಲ್ ಮಾಡ್ಕೊಬೇಕಿತ್ತು ಅದನ್ನು ಯೂಸ್ ಮಾಡೋದು ಬಹಳ ಕಷ್ಟ ಇತ್ತು ಆದರೆ ಇಂದಿನ ಸ್ಮಾರ್ಟ್ ಫೋನ್ಗಳಂತೆ ಸ್ಕ್ರೀನ್ ಟಚ್ ಅಂದರೆ ಟಚ್ ಮಾಡಿದರೆ ಸಾಕು ನಮಗೆ ಬೇಕಾಗಿರತಕ್ಕಂಥ ಎಲ್ಲ ಆ್ಯಪ್ಗಳು ಓಪನ್ ಆಗ್ತವೆ ಆದರೆ ಹಿಂದಿನ ಹಳೆಯ ಫೋನ್ಗಳು ಲಾಕ್ ತೆಗಿಯೋಕ್ಕೆ ಅದು ಕೀಪ್ಯಾಡ್ ಆಗಿರ್ತದೆ ಲಾಕ್ ತೆಗಿಯೋಕ್ಕೆ ಒಂದು ಕಾಲು ಗಂಟೆ ಬೇಕು ಅದ್ನ ಯೂಸ್ ಮಾಡಕ್ಕೆ ಅಂದ್ರೆ ಇನ್ನೂ ಭಾಳ ಲೇಟು ಅದೊಂದು ನೋಟಿಫಿಕೇಶನ್ ಬಂತಂದರೆ ಅದೇ ಆ್ಯಪಿಗಿ ಹೋಗ್ ನೋಡ್ಬೇಕು ಮತ್ತು ಆದರೆ ಸ್ಮಾರ್ಟ್ ಫೋನಲ್ಲಾದರೆ ಮೇಲೆಯೇ ನಾವು ನೋಟಿಫಿಕೇಶನ್ ಅದು ನೋಡೋದೇ ಬೇಡ ನೋಟಿಫಿಕೇಶನ್ ಮೇಲೆಯೇ ಬಂದಿರುತ್ತೆ ಅಲ್ಲೇ ಚಕ್ ಮಾಡ್ಕೊಬೋದು ಇದ್ರಲ್ಲಿ ಒಂದು ನಾವು ಮೆಸೇಜ್ ಸೆಂಡ್ ಮಾಡಬೇಕಂದ್ರೂ ಫುಲ್ ಟೈಪ್ ಮಾಡಿಯೇ ಮೆಸೇಜ್ ಸೆಂಡ್ ಮಾಡ್ಬೇಕು ಆದರೆ ನಮ್ಮ ಸ್ಮಾರ್ಟ್ ಫೋನಲ್ಲಿ ನಾವು ಟೈಪ್ ಮಾ ನಾವು ಎಷ್ಟು ಫಾಸ್ಟಾಗಿ ಟೈಪಿಂಗ್ ಮಾಡ್ಬೋದು ವಿದ್ ಟಚ್ಚ ಆದರೆ ಅದೇ ಅದರ ಹಳೆ ಕಾಲದ ಫೋನಲ್ಲಿ ಇದು ಯಾವುದೂ ಸೌಲಭ್ಯ ಇಲ್ಲ ಈಗಿನ ಫೋನ್ಗಳಲ್ಲಿ ಫುಲ್ ಚೆನ್ನಾಗಿ ಅಂದರೆ ನಾವು ಯೂಸ್ ಮಾಡಲು ಯಾವ್ಯಾವ ಬೇಕಾದ ಸೌಲಭ್ಯಗಳಿದ್ದಾವೋ ಅವೆಲ್ಲ ಚೆನ್ನಾಗಿದಾವೆ ನಾವು ಇವಾಗೊಂದು ಆ್ಯಪ್ ಡೌನ್ಲೋಡ್ ನಾವು ಏನೋ ಒಂದು ಅರ್ಜಿ ಹಾಕ್ತಿದಿವಪ್ಪ ಬೇರೇದಕ್ಕೇನೋ ಅದನ್ನ ಹಾಕ್ಬೋದು ಆದರೆ ಇಂದಿನ ಕೀಪ್ಯಾಡ್ ಫೋನ್ಗಳಲ್ಲಿ ಅರ್ಜಿ ಹಾಕಕ್ ಬರೊಲ್ಲ ಅಥ್ವಾ ನೋಟಿಫಿಕೇಶನ್ ನೋಡಕ್ಕೆ ಬರೊಲ್ಲ ಅಥ್ವ ಇನ್ನೇನೋ ಆನ್ಲೈನ್ ಮುಖಾಂತರ ನಾವೇನಾದ್ರೂ ವ್ಯವಹಾರ ಇಟ್ಕೋಬೇಕಂದರೆ ಯಾವುದೇ ಕಾರಣಕ್ಕೂ ಅದು ಆಗ್ತಿರಲಿಲ್ಲ ಹಿಂದಿನ ಹಳೇ ಫೋನಿಗೂ ಈ ಸ್ಮಾರ್ಟ್ ಫೋನಿಗಿರೋ ವ್ಯತ್ಯಾಸ ಏನಪ್ಪ ಇವಾಗಿನ ನೆಟ್ವರ್ಕ್ ಕನೆಕ್ಷನ್ ಹೇಗಿದೆ ಅಂತ ಹೇಳಿದರೆ ಆವಾಗಿನ ನೆಟ್ವರ್ಕ್ ಕನೆಕ್ಷನ್ನಿಗೂ ಇವಾಗಿನ ನೆಟ್ವರ್ಕ್ ಕನೆಕ್ಷನ್ ತುಂಬ ವ್ಯತ್ಯಾಸ ಅಂದರೆ ಆವಾಗೆಲ್ಲ ನೆಟ್ವರ್ಕೆ ಸಿಗೊಲ್ಲ ಅಂತ ಮನೆ ಮೇಲೆ ಹೋಗೋದು ಬೆಟ್ಟ ಗುಡ್ಡ ಇರೋ ಹತ್ರ ಹೋಗೋದು ಆ ಥರ ಮಾಡ್ತಿದ್ದರು ಈವಾಗ ನೆಟ್ವರ್ಕ್ ಈ ಸ್ಮಾರ್ಟ್ ಫೋನಿಗೆ ನೆಟ್ವರ್ಕು ಫುಲ್ ಇರುತ್ತೆ ಯಾವಾಗಲೂ ನೆಟ್ವರ್ಕ್ ಕನೆಕ್ಷನ್ ನೆಟ್ವರ್ಕ್ ಇಲ್ಲ ಅಂತ ಹೇಳೋ ಪ್ರಾಬ್ಲಮ್ ಏನಿರೋದಿಲ್ಲ ಏನೋ ಯಾಕಂದರೆ ಇದು ಇಂಟರ್ನೆಟ್ ಅಲ್ಲ ಇಂಟರ್ನೆಟ್ಟಿಗೆ ನೆಟ್ವರ್ಕೆ ಬೇಕಾಗಿರುತ್ತೆ ಆದರೆ ಹಳೆ ಫೋನ್ಗಳಿಗೆ ಇಂಟರ್ನೆಟ್ ಏನು ಇರೋಲ್ಲ ಅದು ನೆಟ್ವರ್ಕ್ ಕನೆಕ್ಷನ್ನೂ ಇರೊಲ್ಲ ಹಾಗಾಗಿ ಅದ್ರದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ನಾನು ಬಳಸತಕ್ಕಂಥ ಸಿಮ್ ಯಾವುದಂತ ಕೇಳಿದರೆ ಜಿಯೋ ಸಿಮ್ಮು ಅದ್ರದು ಒಂದು ತಿಂಗಳಿಗೆ ನಾನು ನೂರ ಐವತ್ತು ರೂಪಾಯಿ ಪ್ಯಾಕ್ ಹಾಕಿಸ್ತೀನಿ ಅಥವಾ ಇನ್ನೂ ಬೇಕು ಇನ್ನೂ ನೀವು ಟೂ ಜಿ ಬಿ ಬೇಕಪ್ಪ ಅಂತಂದರೆ ನಾನು ಇನ್ನೂರು ರೂಪಾಯಿ ಹಾಕಿಸ್ಬೋದು ಆದರೆ ನಾನು ಒಂದುವರೆ ಜಿ ಬಿ ಯೂಸ್ ಮಾಡ್ತೀನಿ ಆದ್ದರಿಂದ ನಾನು ನೂರೈವತ್ತು ರೂಪಾಯಿ ಮಾಡ್ತೀನಿ